ಹಲೋ ಇದು ಹೋಟೆಲ್ ಸ್ವಾದಿಷ್ಟ ಕುಂದಾಪ್ರದಲ್ಲಿರೋದು ಹಾಂ ಸರ್ ನನಗೊಂದು ಆ್ಯಕ್ಚುಲಿ ಹಾ ಆರ್ಡ್ರ್ ಮಾಡಬೇಕಿತ್ತು ಊಟ ಅಂದರೆ ನನಗಲ್ಲ ನನ್ನದು ಅಕ್ಕನ ಮಗಳಿಗೆ ಮೆನು ಹೇಳ್ತನಿ ನೋಡಿ ನಿಮ್ಮಲ್ಲಿ ಕುಲ್ಸಾ ಇದಿಯಾ ಅಥವಾ ನಾನ್ ರೋಟಿ ಓಕೆ ಕುಲ್ಸ ಇದ್ದರೆ ಕುಲ್ಚ ಓಕೆ ಒಂದು ಆರು ಕುಲ್ಚಾ ಹೇಳಿ ಬರ್ಕೊಳ್ಳಿ ಆಮೇಲೆ ಅದಕ್ಕೆ ಯಾವುದು ಗ್ರೇವಿ ಒಳ್ಳೆಯದಿದೆ ಸರ್ ನಿಮಗೆ ಇದ್ದರೂ ಹೋಟೆಲ್ನಲ್ಲಿ ಆ ನನಗೆ ಹೈದರಾಬಾದಿ ಸ್ವಲ್ಪ ಸ್ಪೈಸಿ ಇರುತ್ತಲ್ಲ ಸ್ಪೈಸಿ ಇದ್ದದ್ದು ಬೇಕು ಒಂದು ಹೈದರಾಬಾದಿ ಇರಲಿ ಹಾಗಾದರೆ ಆಮೇಲೆ ಕಲ್ಮಿ ಕಬಾಬ್ ಇದೆಯಾ ಸರ್ ಆ ಕಬಾಬ್ ಬೇಡ ನಾರ್ಮಲಾಗಿ ಎಲ್ಲ ಟೈಮ್ ತಿನ್ನತ್ತಲ್ಲ ಕಲ್ಬಿ ಕಬಾಬ್ ಎಷ್ಟು ಬರುತ್ತೆ ನಿಮ್ಮದು ಒಂದು ಫುಲ್ಲಲ್ಲಿ ಎರಡು ಪೀಸು ಅವ್ರು ನಾಲ್ಕು ಪೀಸು ಓಕೆ ಎರಡು ಪೀಸಾ ಸೊ ಎರಡು ಕಲ್ಮಿ ಕಬಾಬು ಓಕೆ ಇಷ್ಟು ನಾಲ್ ಆರು ಕುಲ್ಚ ಒಂದು ಹೈದರಾಬಾದಿ ಆಮೇಲೆ ಎರಡು ಫುಲ್ ಸೆಟ್ಟು ಕಲ್ಮಿ ಕಬಾಬ್ ಆರ್ಡ್ರ್ ಆಯಿತಾ ಅಡ್ರೆಸ್ ಹೇಳ್ತೇನೆ ಬರ್ಕೊತೀರಾ ಓಕೆ ಅಡ್ರಸ್ಸು ಆದ್ಯಾ ಆ ಡಾಟರ್ ಆಫ್ ಅಮಿತ ಬರ್ಕೊಳ್ತಿದ್ದಿರಲ್ಲ ಆಮೇಲೆ ಇದು ಹಟ್ಟಿ ಅಂಗಡಿ ಗುಡ್ಡೆಯಂಗಡಿ ಪೋಸ್ಟು ಕುಂದಾಪುರ ನೀರು ಪಂಚಾಯತ್ತು ಹಾಂ ಓಕೆ ಅವ್ರ ಫೋನ್ ನಂಬರ್ ಹೇಳ್ತನೆ ಸರು ನೈನ್ ಫೈವ್ ತ್ರೀ ಫೈವ್ ಸಿಕ್ಸ್ ಟು ಒನ್ ಸಿಕ್ಸ್ ಫೋರ್ ಏಟ್ ಓಕೆ ಇದೊಂದು ಎಷ್ಟು ಗಂಟೆಗೆ ರೀಚ್ ಆಗ್ಬೋದು ಸರಲ್ಲಿ ಓಕೆ ಓಕೆ ಸರಿ ಸರ್ ಒಂದು ನಿಮ್ಮದು ರೆಡಿ ಆದ ಕೂಡಲೆ ಜಸ್ಟ್ ಒಂದು ಅವರಿಗೆ ಹೇಳು ಅ ಈ ಅಡ್ರೆಸ್ಸಿಗೊಂದು ತಲ್ಪಿಸಿಬಿಡಿ ಆಯ್ತಾ ಸರ್ ಆ ಪೇಮೆಂಟ್ ನಾನು ಮಾಡ್ತೇನೆ ಆನ್ಲೈನಲ್ಲಿ ಥ್ಯಾಂಕ್ ಯು